ಹಲೋ ಸರ್ ನಾನು ನಿಮ್ಮ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾಯಿದ್ದೀನಿ ನನ್ನತ್ರ ಕ್ಯಾಶ್ ಇಲ್ಲ ಸರ್ ಅದಕ್ಕೆ ನಾನು ನಿಮಗೆ ಗೂಗಲ್ ಪೇ ಮಾಡ್ತೀನಿ ಇಲ್ದೆಯಿದ್ರೆ ಪೋನ್ ಪೇ ಮಾಡ್ತೀನಿ ಯಾಕೆಂದ್ರೆ ನಾನು ಹಣಾನ ತಂದಿಲ್ಲ ಸರ್ ಕ್ಯಾಶ್ನ ತಂದಿಲ್ಲ ಅದಕ್ಕೆ ಗೂಗಲ್ ಪೇ ಮಾಡಿಬಿಡ್ತೀನಿ ನೀವು ಒಂದು ಸ್ವಲ್ಪ ನಿಮ್ದೂ ವಾಟ್ಸಪ್ಪಲ್ಲಿ ಕಳಿಸಿ ನಿಮ್ಮ ಈ ನಂಬರ್ನ ಅದ್ರಲ್ಲಿ ನಾನು ಗೂಗಲ್ ಪೇ ಮಾಡ್ತೀನಿ ಸರ್ ಥ್ಯಾಂಕ್ ಯು